ಹಾಂ ನಮಸ್ತೆ ರೀ ತರಕಾರಿ ಮಾರ್ಕೆಟ್ ಏನು ರೀ ಹಾಂ ಏನು ಇಲ್ಲ ರೀ ನಮ್ದು ಒಂದು ಮದುವೆ ಫಂಕ್ಷನ್ ಇತ್ತು ಇನ್ನೊಂದು ನೆಕ್ಸ್ಟ್ ಇಪ್ಪತ್ತನೆ ತಾರೀಕಿಗೆ ಹೌದು ಸ್ವಲ್ಪ ತರಕಾರಿ ಬೇಕಾಗಿತ್ತು ಒಂದು ಐನೂರು ಜನಕ್ಕೆ ಬೇಕಾಗಿತ್ತು ರೀ ಕೊಡ ಕೊಡ್ತೀರಾ ಹಾಂ ನೋಡಿ ಈಗ ಟಮಾಟೆ ಮತ್ತೆ ಈಗ ಆಲೂಗಡ್ಡೆ ಬೆಳಿಗ್ಗೆ ಟಿಫನ್ನಿಗೆ ಅವಕ್ಕೆಲ್ಲ ಆಮೇಲೆ ಸಾಂಬಾರು ಅವಕ್ಕೆಲ್ಲ ಟಮಾಟೆ ತರಕಾರಿ ಕ್ಯಾರೆಟ್ ಬೀಟ್ರೋಟು ಅವೆಲ್ಲ ಬೇಕಾಗಿತ್ತು ನು ರೇಟು ನೀವು ರೇಟ್ ನೋಡಿ ಮಾತಾಡಿ ಏನಿದೆ ಟಮಾಟೆ ರೇಟ್ ಈಗ

ಅದೇ ಅದೇ ರೀ ಅದೇ ನಮ್ಮ ಫ್ರೆಂಡು ಹೇಳಿದ ನೀವು ಒಳ್ಳೆ ಇದು ಕೊಡ್ತೀರಾ ಅಂತ ಆಮೇಲೆ ರೇಟ್ಸ್ನು ಸ್ವಲ್ಪ ಇದು ಮಾಡ್ತೀರ ಬಾರ್ಗಿಂಗ್ ಇದು ಮಾಡ್ತೀರ ಅಂತೇಳಿ ಗೊತ್ತಾಯಿತು ಅದಕ್ಕೆ ನಿಮ್ಮ ನಂಬರ್ನು ನಮ್ಮ ಫ್ರೆಂಡ್ ಕೊಟ್ಟರು ಸೊ ನೀವು ಸ್ವಲ್ಪ ರೇಟ್ ನೋಡಿ ಹಾಕಿ ಕೊಡಿರಿ ನಾವು ಸುಮಾರು ಒಂದು ಐವತ್ತು ಐವತ್ತು ಕೆ ಜಿ ಅಥ್ವಾ ಕಿಂಟಾಲ್ವರೆಗು ಬೇಕಾಗುತ್ತೆ ಟಮಾಟ ಮತ್ತೆ ಕ್ಯಾರೆಟು ಹ್ಞೂ

ಹ್ಞೂ ಹ್ಞೂ ಹ್ಞೂ ಹ್ಞೂ

ಸರಿ ಅಲ್ಲ ಈಗ ಇನ್ನೊಂದು ಹತ್ತು ದಿನಕ್ಕೆ ಮಾರ್ಕೆಟ್ ರೇಟು ಹೆಚ್ಚು ಆಗ್ಬೋದಾ ಇಲ್ಲ ರೇಟ್ಸ್ ಏನಾದರು ಅಂಕಿ ಈಗ ಇರೋ ರೇಟೇನೆ ಇರುತ್ತಾ ರೀ

ಅದೇ ರೀ ಅದೇ ಅದೇ ಯಾಕೆಂದ್ರೆ ಈಗ ಹಲ್ವಾರ್ ನಮ್ಮ ರಿಲೇಶನ್ ಮತ್ತೆ ಔಟ ಔಟರ್ಸ್ ಎಲ್ಲ ಬರ್ತಾ ಇರ್ತಾರೆ ಸೊ ಅದು ಯಾಕಂದ್ರೆ ಈಗ ತರಕಾರಿನು ಒಳ್ಳೆ ಕ್ವಾಲಿಟಿ ಇದ್ದರೆ ನಮಗುನು ಚೆನ್ನಾಗಿ ಇರುತ್ತೆ ಅಡಿಗೆ ಅಡಿಗೆ ಅವ್ರು ಬೇರೆ ತರಕಾರಿ ಮೇಲೆ ಡೆಪೆಂಡಿಂಗ್ ಅಂತ ಹೇಳಿದ್ದಾರೆ ಒಳ್ಳೆ ತರಕಾರಿ ಇದ್ದರೆ ಚೆನ್ನಾಗಿ ಆಗುತ್ತೆ ಅಂತ ಹೇಳಿದ್ದಾರೆ ಸ್ವಲ್ಪ ಒಳ್ಳೆ ರೀತಿ ತರಕಾರಿ ನೋಡಿ ಬಿಡಿ ಹ್ಞೂ ಆಮೇಲೆ ಸ್ವಲ್ಪ ರೇಟನ್ನು ಸ್ವಲ್ಪ ನೋಡಿ ಮಾತಾಡಿ ನೀವು ಹ್ಞೂ ಹ್ಞೂ ಸರಿ ಸರಿ ಆಮೇಲೆ ಡೆಲಿವರಿ ನೀವೇ ಮಾಡ್ತೀರಾ ಇಲ್ಲ ನಾವೇ ತೊಗೊಂಡು ಹೋಗ್ಬಕ್ ರೀ

ಇಲ್ಲ ಇಲ್ಲ ರೀ ಈಗ ಈಗ ಇವೆಲ್ಲ ಇದು ಮಾಡ್ಬೇಕು ಅಲ್ಲ ಹಾಂ ಅದಕ್ಕಾಗಿ ನೀವೇ ಡೆಲಿವರಿ ಮಾಡಿದ್ರೆ ಚೆನ್ನಾಗಿ ಇರತ್ತೆ ರೀ ಓಕೆ ನೋಡಿ ಅದರಲ್ಲೇ ಇದು ಮಾಡಿ ಯಾವಾಗ ಫ್ರೀ ಇರ್ತಾದೆ ಇವತ್ತು ಬರ್ಬೇಕು ಇಲ್ಲ ನಾಳೆ ಬರ್ಲಾ ರೀ ಹಾಂ ಸರಿ ತೊಗೊಂಡು ಓಕೆ ಆಯಿತು ನಾನು ನಿಮಿಗೆ ನಾಳೆ ಫೋನ್ ಮಾಡಿ ಬರ್ತೀನಿ ರೀ ಓಕೆ ರೀ ನಮಸ್ತೆ ರೀ